ಪ್ರವಾಸ ಎಲ್ರಿಗೆ ಹೋಗೋಕ್ ಇಷ್ಟ ಪಡ್ತಿವಿ ಇಷ್ಟ ಇರುತ್ತೆ ಹೋಗ್ಲೇಬೇಕು ಯಾಕಂತೇಳಿದ್ರೆ ನಾವೂ ಒಂದು ಪ್ರಪಂಚದ ತಿಳ್ಕೋಬೇಕಂತ್ ಹೇಳ್ರೇ ದೇಶ ಸುತ್ಬೇಕಂತೆ ಯಾವ್ದಾರ ಕೋಶ ಓದ್ಬೇಕಂತ್ ಹೇಳಿದ್ರು ಹೇಳ್ತಾರೆ ದೇಶ ಸುತ್ತಿದರೆ ನಮಗೆ ಬೇರೆ ಬೇರೆ ಒಂದು ಸ್ಥಳಗಳು ಇರ್ತಕ್ಕಂಥ ಒಂದು ಸಂಸ್ಕೃತಿ ಮತ್ತು ಭಾಷೆ ಅಲ್ಲಿನ ಜನಾಂಗೀಯ ಸಂಸ್ಕೃತಿ ಎಲ್ಲ ಅರ್ಥಾಗ್ ಅರ್ಥಾಗುತ್ತ ಹೋಗುತ್ತೆ ಹಾಗಾಗಿ ಒಂದು ಇದು ಪ್ರವಾಸ ಒಂದು ತುಂಬ ಒಂದು ಒಳ್ಳೆಯ ಒಂದು ವಿಚಾರ ಮತ್ತು ಆ ಇದು ಒಂದು ಏನೋ ಪ್ರತಿ ಒಂದು ಒಂದು ಸಂಸ್ಕೃತಿನ ತಿಳ್ಕೊಳೋಕ್ಕೆ ಒಂದು ಒಳ್ಳೇ ಅಂತೇಳ್ತೀನಿ ಪ್ರವಾಸೋದ್ಯಮ ಹಾಗಾಗೀ ನಾನು ಪ್ರವಾಸೋದ್ಯಮಕ್ಕೆ ಅಂತ ಹೇಳಿದರೆ ಈಗ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಐಹೊಳೆ ಪಟ್ಟದಕಲ್ಲು ಮತ್ತು ಬಾದಾಮಿ ಮತ್ತು ವಿನ್ ನಮ್ಮ ವಿಜಯ ನಗರ ಸಾಮ್ರಾಜ್ಯಲ್ಲಿರ್ತಕ್ಕಂಥ ಹಂಪಿ ಮತ್ತು ಬೇರೆ ಕಡೆ ಅಂದರೆ ಈಗ ಮೈಸೂರು ಮತ್ತು ಚಾಮರಾಜ ನಗರ ಈ ಕಡೆಯಲ್ಲ ದೇವಾಲಯಗಳಿದಾವೆ ಮೈಸೂರು ಚಾಮುಂಡೇಶ್ವರಿ ದೇವಾಲಯ ಈ ತರದಕ್ಕೆಲ್ಲ ಹೋಗೋಕ್ ಇಷ್ಟ ಪಡ್ತಿ ಮತ್ತು ಬೇರೆ ಕ ಔಟ್ ಆಪು ಕಂಟ್ರೀ ಮತ್ತು ಔಟ್ ಆಫು ಸ್ಟೆಡಸೂ ಎಲ್ಲ ಹೋಗೋಕ್ ಇಷ್ಟ ಪಡ್ತೀವಿ ಹೋಗುಕು ಇಷ್ಟ ಇದ್ರಲ್ಲೀ ತುಂಬ ಹೆಚ್ಚಾಗಿ ನಮಗ್ ಜ್ಞಾನಗಳು ಬೆಳೆಯುತ್ತೆ ಅಂದರೆ ಅಲ್ಲೀ ಒಂದು ವಾಸ್ತುಶಿಲ್ಪ ಮತ್ತು ಇತಿಹಾಸಿಕ ಐತಿಹಾಸಿಕ ನೆಲೇ ದೇವಾಲಯಗಳಿದಾವಲ್ಲ ಅದ್ರ ಬಗ್ಗೆ ಒಂದು ನಾಲಡ್ಜ್ ಸಿಗುತ್ತಾ ಹೋಗುತ್ತೆ ನಮಗೆ ಹಾಗಾಗೀ ಪ್ರವಾಸೋದ್ಯಮಾ ಹೋಗ್ಬೇಕಂತ್ ಇಷ್ಟ ಪಡ್ತೀನಿ ಪ್ರವಾಸೋದ್ಯಮದಿಂದ ಕೂಡ ಅಲ್ಲೀ ಇರೋ ಅಂಥ ಒಂದು ಪ್ರವಾಸೋದ್ಯಮ ತಾಣಗಳಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಕೂಡಾ ಅವರಿಗೆ ಒಂದು ಕೆಲಸ ಉದ್ಯೋಗ ಸಿಕ್ಕಂಗೆ ಆಗುತ್ತೆ ಈ ಥರ ಒಂದು ಮಾಡೋದ್ರಿಂದ ಯಾಕಂದೇಳಿದರೆ ಈಗ ನಾವು ಟೂರಿಸಮ್ ಹೋದಾಗ ನಾವು ಸುಮ್ನೆ ಹೋಗಲ್ಲ ಏನಂದ್ರೆ ಒಂದು ಅಲ್ಲಿ ಒಂದು ತಿನ್ಸುಗಳನ್ನು ತಿಂತೀವಿ ಯಾಕಂತೇಳಿದರೆ ಈಗ ಎಲ್ಲ ಕಡೆ ಬೇರೆಬೇರೆ ಒಂದು ಆಹಾರ ಪದ್ದತಿಗಳು ಇರುತ್ತೆ ಹಾಗಾಗಿ ಅದನ್ನು ನಾವು ಸೇವನೆ ಮಾಡ್ತೀವಿ ಅದ್ರಿಂದ ಅವರಿಗೆ ಒಂದು ಉದ್ಯೋಗ ಸಿಕ್ಕಂಗೆ ಆಗುತ್ತೆ ಏನೊ ಒಂದು ರುಪಾಯಿನ ದುಡಿತಾರಲ್ಲ ಇದ್ದಲ್ಲೇ ಹಾಗಾಗಿ ಪ್ರವಾಸೋದ್ಯಮ ಒಂದು ಒಳ್ಳೇ ಉಪಾಯ ಅದಾದ್ಮೇಲೆ ಮತ್ತು ಅಲ್ಲೀ ವಾಸ್ವಾಗಿ ಇದ್ದಾಗುಡಾ ಅಲ್ಲಿ ರೂಮ್ ರೆಂಟ್ಗಳನ್ ಕಟ್ತೀವಿ ಅದು ಕೂಡಾ ಒಂದು ಆರ್ಥಿಕತೆ ಅಲ್ಲೀ ಸ್ವಾವಲಂಬನೆ ಆಗ್ತಾ ಹೋಗ್ತಾರೆ ಅಲ್ಲಿನ ಜನಸಂಖ್ಯೆಗೆ ಅಲ್ಲಿಂದ ಜನರಿ ಜನರಿಗೆ ಹಾಗಾಗೀ ಪ್ರವಾಸೋದ್ಯಮ ಮತ್ತು ಹೋಗ್ಲೇಬೇಕು ಮತ್ತು ಐತಿಹಾಸಿಕ ಸ್ಥಾನಗಳಂತ ನೋಡ್ಲೇಬೇಕು ಯಾಕಂದೇಳ್ರೆ ಎಲ್ಲದನ್ನು ನಾವು ಒಂದೇ ಕಡೆ ಕುತ್ಕೋಂಡು ನೋಡೋಕ್ ಆಗೋಲ್ಲ ನೋಡಿದ್ರುಕುಡಾನು ಅಲ್ಲಿ ಸ್ಪರ್ಶ ಮಾಡೋಕ್ ಆಗೋಲ್ಲ ಅಲ್ಲಿಗೆ ಹೋಗಿಯೇ ನಾವೂ ನೋಡಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಇತಿಹಾಸ ಐತಿಹಾಸಿಕ ತಾಣಗಳನ್ನು ನೋಡೋಕ್ ಆದರೂ ಕೂಡ ನಾವು ಪ್ರವಾಸೋದ್ಯಮನ ಆಯ್ಕೆ ಮಾಡ್ಲಿಕೆ ಬೇಕಾಗತ್ತೆ ಅದು ಆಯ್ಕೆ ಮಾಡಿಕೊಂಡಾಗ ಮಾತ್ರ ನಾವು ಅಲ್ಹೋಗಿ ಒಂದು ಅಲ್ಲಿ ಒಂದು ವಾತ್ ವಾಸ್ತು ಶಿಲ್ಪ ಮತ್ತು ಅಥ್ವ ಅಲ್ಲಿ ಒಂದು ಬಳಸ್ತಕ್ಕಂಥ ಒಂದು ವಾಸ್ತುಶಿಲ್ಪಕ್ಕೆ ಕಲ್ಲುಗಳು ಆದ್ವು ಅಥವ ಏನು ಬಳಸಿದಾರೆ ಅಲ್ಲಿ ಯಾವ್ತರ ಒಂದು ದೇವಾಲಯಗಳಿದಾವೆ ಅಂತಂದೇಳಿ ತಿಳ್ಕೊಳ್ಬೇಕಾಗುತ್ತೆ ಇದರಲ್ಲಿ ಆಮೇಲೆ ಮತ್ತು ಅಲ್ಲಿ ಒಂದು ಹಬ್ಬಗಳ ಆಚರ್ಣೆಗಳು ಇರ್ಬೌದು ಬೇರೆಬೇರೆ ಒಂದು ಸಂಸ್ಕೃತಿ ಇರ್ಬೌದು ಆ ಸಂಸ್ಕೃತಿ ನಮಗೆ ಬ ತಿಳಿತಾ ಹೋಗುತ್ತೆ ಇದು ಒಂದು ನಮಗೆ ಜ್ಞಾನ ಕೂಡ ಕೊಡುತ್ತ ಹೋಗುತ್ತೆ ಅಂದರೆ ಈಗ ನಾವೂ ಪಾಠದಲ್ಲಿ ಕೂಡ ಓದಿರ್ತೀವಿ ಬೇರ್ಬೇರೆದ ರಾಜ್ಯದಲ್ಲಿ ಇರೋವಂಥ ಒಂದು ಸಂಸ್ಕೃತಿಗಳೂ ಅಥ್ವ ಊರಲ್ಲಿ ಇರುವಂಥ ಸಂಸ್ಕೃತಿಗಳೂ ಅತ್ ಅಥ್ವ ತಾಲೂಕು ಜಿಲ್ಲೆಗಳಿರುವಂಥ ಸಂಸ್ಕೃತಿಗಳು ಇದನ್ನೆಲ್ಲ ಓದಿರ್ತೀವಲ ಹಾಗಾಗಿ ಈ ರಿಲೇಟೆಡ್ ಆಗಿ ಅದು ಒಂದು ನಮಗೆ ಅರಿವಾಗ್ತ ಹೋಗುತ್ತೆ ಹಾಗಾಗಿ ಪ್ರವಾಸೋದ್ಯಮ ಅಥ್ವ ಪ್ರವಾಸ ಹೋಗ್ಲೇಬೇಕು ಅದು ಹೋಗೋವಂಥದ್ದು ಮನೆಯ ಜತೆ ಹೋಬೇಕು ಅಂತ ಒಂದು ಟೈಮ್ ಇಷ್ಟ ಆಗುತ್ತೆ ಫ್ರೆಂಡ್ ಜೊತೆ ಕೂಡ ನಾವು ಹೋಗಾಕ್ ಇಷ್ಟಾಗುತ್ತೆ ಯಾಕಂದರೆ ಪ್ ಎಲ್ರ ಜೊತೆ ಹೋದಾವು ಹೋಗಾಕ್ ಒಟ್ಟಿಗೆ ಆಗೋಲ್ಲ ಒಂದು ಟೈಮು ಫ್ರೆಂಡ್ ಜೊತೆ ಬೇರೆ ಕಡೆ ಪ್ಲೇಸಿಗೆ ಹೋಗಿ ಬಂದರೆ ಏನೋ ಒಂದು ಮನೆ ಕಡೆ ಮನೇಯವ್ರ್ ಜೊತೆ ಬೇರೆ ಬೇರೆ ಸ್ಥಳಗಳಿಗ್ ಹೋಗಿ ಭೇಟಿ ಮಾಡೀ ನೋಡೋಕ್ ಅಂತ ಅನಿಸುತ್ತೆ